ಐದು ಒಂದು ಎರಡು ಸಾವಿರದ ಇಪ್ಪತ್ತ ಒಂದು ಎಂಟು ನಾಲ್ಕು ಎ ಎರಡು ಸಾವಿರದ ಇಪ್ಪತ್ತ ಎರಡು ಹದಿನೈದು ಆರು ಎರಡು ಸಾವಿರದ ಹದಿನೇಳು ನಾಲ್ಕು ಒಂದು ಎರಡು ಸಾವಿರದ ಒಂದು ಮೂವತ್ತು ಐದು ಎರಡು ಸಾವಿರದ ಒಂಬತ್ತು